ಇದು ಡಾಕ್ಟರ್ ಅಲ್ಲವಾ ಹಾಂ ನಾನು ಪ್ರಮೀಳಾ ಅಂತ ಹಾಂ ನಾನು ಎರಡು ದಿನದ ಹಿಂದೇ ನಿಮ್ಮ ಆಸ್ಪಿಟಲಿಗೆ ಬಂದಿದ್ದೆ ಹಾಂ ನನ್ಗೆ ಪ್ರಮೀಳಾ ಅಂತ

ನಾನು ಎರಡು ದಿನದ ಹಿಂದೆ ನಿಮ್ಮ ಆಸ್ಪಿಟಲ್ಗೆ ಬಂದಿದ್ದೆ ಆಗ ನನಗೆ ಕಾಲುನೋವು ಅಂತ ನಿಮಗೆ ತೋರ್ಸ್ಕೊಳ್ಳೋಕೆ ಬಂದಿದ್ದೆ ನೀವು ಮಾತ್ರೆ ಎಲ್ಲ ಕೊಟ್ಟಿದ್ರಿ ಸ್ವಲ್ಪ ಹುಷಾರಾಗಿದ್ದೆ ಆದರೆ ಈಗ ಮತ್ತೆ ಕಾಲ್ನೋವು ತುಂಬ ಜಾಸ್ತಿ ಆಗಿದೆ

ಕೆಲಸ ಜಾಸ್ತಿ ಇದೆ ಮನೇಲಿ ಕೆಲ್ಸ ಮಾಡ್ತಾ ನಾನೇ ಒಬ್ಬಳೆ ಮಾಡ್ಬೇಕಲ್ವಾ ಮನೇಲಿ ಯಾರು ಇಲ್ಲ ಅದಕ್ಕೆ ಹೌದು ಹಾಂ ಹೌದು ತುಂಬ ನೋವಾಗ್ತಿದೆ ಹಾಂ ತಗೊಂತಾ ಇದ್ದೀನಿ ಆದರೂ ಕಡಿಮೆ ಆಗ್ತಿಲ್ಲ ಮೂರು ದಿನ ನಾಲ ನಾಲ್ಕು ದಿನ ಕೊಟ್ಟಿದ್ದೀರ

ಹಾಂ ಇಲ್ಲಿ ಯಾರು ಇಲ್ಲ ನಾನು ಒಬ್ಬಳೆ ಈಗ ಕೆಲಸ ಮಾಡ್ಬೇಕಾಗಿರದ್ ಅದಕ್ಕೋಸ್ಕರ

ನಾನು ಇನ್ನು ಎರಡು ದಿನ ಬಿಟ್ಟು ನಿಮ್ಗೆ ಫೋನ್ ಮಾಡ್ತೀನಿ ನೀವು ಅಪಾಯಿಂಟ್ಮೆಂಟು ಕೊಟ್ಟರೇ ಮತ್ತೆ ಬಂದು ಹಾಂ ಸರಿ ಆಯಿತು ಹಾಂ ಸರಿ ಮೇಡಮ್ ಆಯಿತು